ನಮ್ಮ ಊರು ಅದಡಿ ನಮ್ಮ ಊರಿನಲ್ಲಿ ಇಷ್ಟವಾಗುವ ಸಂಗತಿ ಎಂದರೆ ನಮ್ಮ ಊರಿನಲ್ಲಿ ಜೂನ್ ತಿಂಗಳಲ್ಲಿ ಮಾಡುವ ಕಾರ್ತಿಕ ಮಹೋತ್ಸವ ಆ ಸಂಗತಿ ಎಂದರೆ ನನಗೆ ತುಂಬ ಇಷ್ಟ ಏಕೆಂದರೆ ಆ ಕಾರ್ತಿಕ ಮಹೋತ್ಸವದಂದು ನಮ್ಮ ಊರಿನಲ್ಲಿ ಬೀರಲಿಂಗೇಶ್ವರ ದೇವಾಲಯದಲ್ಲಿ ದೇವಾಲಯದ ಸುತ್ತಲೂ ದೀಪಗಳನ್ನು ಹಚ್ಚುತ್ತಾರೆ ಮತ್ತು ಮಹೋತ್ಸವವನ್ನು ಮೂರು ದಿನಗಳ ಕಾಲ ಆಚರಿಸುತ್ತಾರೆ ಹೇಗೆಂದರೆ ಒಂದನೆಯ ದಿನ ಬೆಳಗ್ಗಿನ ಜಾವ ಐದು ಗಂಟೆಯ ಸುಮಾರು ದೇವಾಲಯದ ಸುತ್ತಲೂ ದೀಪಗಳನ್ನು ಹಚ್ಚುತ್ತಾರೆ ಮತ್ತು ಎರಡನೆಯ ದಿನ ಊರಿನಲ್ಲಿರುವ ಎಲ್ಲ ದೇವಾಲಯದ ಪಲ್ಲಕ್ಕಿಗಳನ್ನು ಹೊತ್ತುಕೊಂಡು ಜನರು ಕೆಂಡದ ಮೂಲಕ ಹಾದು ಹೋಗುತ್ತಾರೆ ಇನ್ನು ಮೂರನೆಯ ದಿನ ಜನರು ಮುಳ್ಳಿನ ಮೂಲಕ ಹಾದು ಹೋಗುತ್ತಾರೆ ಈ ರೀತಿ ಮುಳ್ಳಿನ ಮೂಲಕ ಹಾಯಬೇಕೆಂದರೆ ಆ ಹಾಯುವ ಮನುಷ್ಯ ಬೆಳಗ್ಗಿನಿಂದ ಆ ಮುಳ್ಳನ್ನು ಹಾಯುವ ತನಕ ಉಪವಾಸದಿಂದ ಇರಬೇಕು ಈ ವಿಷಯಕ್ಕಾಗಿ ನಮ್ಮ ಊರಿನ ಕಾರ್ತಿಕ ಮಹೋತ್ಸವದ ಸಂಗತಿ ಎಂದರೆ ನನಗೆ ಇಷ್ಟ